ನಾನು ಚಿಕ್ಕಬಳ್ಳಾಪುರದಿಂದ ಮಾತಾಡ್ತಿದ್ದೀನಿ ಇದು ನಾವು ಉತ್ತರ ಭಾರತ ಪ್ರವಾಸಕ್ಕೆ ಹೋಗಬೇಕಾಗಿದೆ ಅದಕ್ಕೆ ತಮ್ಮ ಹತ್ರ ತಮ್ಮ ಹತ್ರ ಯಾವುದಾದರೂ ಪ್ರವಾಸದ ಪ್ಯಾಕೇಜ್ಸ್ ಇದ್ದಾವಾ ಈ ಒಂದನೆಯ ಪ್ಯಾಕೇಜಲ್ಲಿ ನೀವು ಹದಿನಾಲ್ಕು ಸಾವಿರ ಅಂತ ಏನು ಹೇಳ್ತಿದ್ದೀರಿ ಯಾವ್ಯಾವ ಊರು ತೋರಸ್ತೀರಿ ನಮಗೆ ಅಲ್ಲಿ ನೀವು ಇದು ಎಷ್ಟು ದಿನದ್ದು ಪ್ಯಾಕೇಜ್ ಇದೆ ಇದು ಈ ಎರಡು ರಾತ್ರಿ ಮತ್ತು ಒಂದು ಹಗಲಲ್ಲೇ ನೀವು ನಮಗಿದನ್ನು ಈ ಎಲ್ಲ ಊರುಗಳನ್ನು ತೋರಿಸ್ತೀರಾ ಇಲ್ಲೆಲ್ಲ ಇಳ್ಕೊಳ್ ಇಳ್ಕೊಳ್ಲಿಕ್ಕೆ ಎಲ್ಲ ವ್ಯವಸ್ಥೆ ನೀವೇ ಮಾಡ್ತೀರಾ ಈ ಹದಿನಾಲ್ಕು ಸಾವಿರದೊಳಗೆ ಇದೆಲ್ಲ ಬರುತ್ತಾ ಊಟದ್ದು ಇಳ್ಕೊಳ್ಳೋದು ಹೋಗೋದು ನೋಡೋದು ಬರೋದು ಎಲ್ಲ ಈ ಒಳ್ಳೆಯ ಹೋಟೆಲ್ ಬುಕ್ ಮಾಡ್ತಿರಲ್ವಾ ಇಳ್ಕೊಳ್ಲಿಕ್ಕೆ ಇದ್ರಕಿನ್ನ ಮತ್ತೇನಾದರೂ ಬೇರೆ ಪ್ಯಾಕೇಜ್ ಇದೆಯಾ ನಿಮ್ಮ ಹತ್ರ ಅದು ಎಷ್ಟು ದಿನದ್ದು ಪ್ಯಾಕೇಜ್ ಇದೆ ಸರ್ ಒದ್ ಒಬ್ಬರಿಗೆ ಎಷ್ಟು ಅಂದಿರಿ ಮೂವತ್ತೈದು ಸಾವಿರನ ಒಬ್ಬರಿಗೆ ಎಷ್ಟು ದಿನದ ಪ್ಯಾಕೇಜ್ ಅಂದಿರಿ ಇದು ಹದಿನಾಲ್ಕು ದಿನದ್ದು ಎಷ್ಟು ಊರು ತೋರಿಸ್ತೀರಿ ಆಯಿತು ಸರ್ ಧನ್ಯವಾದಗಳು ನೀವು ಇಷ್ಟೊತ್ವರ್ಗೂ ನಮ್ಮ ಜೊತೆಗೆ ಇದನ್ನೆಲ್ಲ ಹೇಳಿದ್ದಕ್ಕೆ ಧನ್ಯವಾದಗಳು ನಾನು ಆದಷ್ಟು ಬೇಗ ನಿಮಗೆ ಎಷ್ಟು ಜನ ಬರ್ತೀವಿ ಅಂತ ಹೇಳಿ ತಿಳಿಸ್ತೀನಿ